ನಾವು ನಮ್ಮ ಫ್ರೆಂಡ್ ಎಲ್ಲ ಬೈಕ್ ರೈಡ್ ಹೋಗ್ಬೇಕು ಅನ್ಕೊಂಡಿದ್ವಿ ಎಲ್ಲರೂ ರೆಡಿ ಆಗಿ ಎಲ್ಲ ಒಂದಿನ ಹೋಗಣ ಅಂತ ಎಲ್ಲ ಪ್ಲಾನ್ ಹಾಕಿಕೊಂಡಿದ್ವಿ ಹೋಗ್ಬೇಕಾದ್ರೆ ರೋಡ್ ಎಲ್ಲ ಸರಿ ಇದ್ದಾವೋ ಇಲ್ವೋ ಅಂತ ನೋಡಿದ್ವಿ ಆಮೇಲೆ ಮ್ಯಾಪ್ ಎಲ್ಲ ಹಾಕ್ಕೊಂಡು ಹೋದ್ವಿ ಕಲ್ಲು ರೋಡಲ್ಲೆಲ್ಲ ಹೋದರೆ ಲೇಟ್ ಆಗುತ್ತೆ ಅಂತ ಅನ್ಕಂಡು ಹೈವೇಗಳೆಲ್ಲ ಇರ್ತಾವಲ್ಲ ಟ್ರೆಂಡ್ಗಳಾಗಿ ಇವಾಗೆಲ್ಲ ಟ್ರೆಂಡ್ ಎಲ್ಲ ಹೈವೇಲ್ಲಿ ಹೋಗ್ತಾರಲ್ಲ ಆಲ್ಮೋಸ್ಟ್ ಅದಕ್ಕೆ ಬೈಕ್ ರೈಡ್ ತಗಂಡು ಐದು ಜನ ಆಗಿ ನಾವು ಐದು ಜನಾನು ಒಪ್ಪಿ ಎಲ್ಲರ ಜೊತೆ ಎಲ್ಲೋ ಹೋದ್ವಿ ಮುರುಡೇಶ್ವರ ಅಂತ ಹೋದ್ವಿ ಅಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ರೋಡೆಲ್ಲ ಸ್ವಲ್ಪ ಸಣ್ಣಗೆ ಬಂತು ಹೋಗ್ತಾ ಹೋಗ್ತಾ ಆಮೇಲೆ ಎಲ್ಲರೂ ಅರಾಮಾಗಿ ಹೋಗಿ ಬಂದ್ವಿ ಬೇರೆ ಜೋಗ ಫಾಲ್ಸ್ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ರೋಡೇ ಸರಿ ಇರಲಿಲ್ಲ ಅಲ್ಲೆಲ್ಲ ಘಾಟ್ ಸೆಕ್ಷನ್ ಥರ ಒಂದು ಸ್ವಲ್ಪ ಲೈಟ್ ಆಗಿ ಘಾಟ್ ಸೆಕ್ಷನಲ್ಲಿ ಗಾಡಿ ಒಂದು ಕಡೆ ನಮ್ಮ ಫ್ರೆಂಡಿನ ಒಂದು ಗಾಡಿ ಸ್ಲಿಪ್ ಆಗ್ಬಿಡ್ತು ಆಮೇಲೆ ಏನೂ ಮಾಡಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕಂಡು ಮತ್ತೆ ರಿಟರ್ನ್ ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ದರು ಅವ್ರು ರೈಡ್ ಮಾಡ್ಕೊಂತ ಮತ್ತೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗಿ ಬಂದ್ವಿ ಎಲ್ಲರೂ